ಹಲೋ ನೀವು ಕುಕ್ ಇದ್ದಿರಾ ರೀ ನಿಂಬಲ್ಲಿ ಏನೆಲ್ಲ ಏನೇನು ಮಾಡ್ತರ ರೀ ಅಡ್ಗಿ ನೀರು ನೀರು ದೋಸಾ

ಕುಂದಾಪುರ್ ಕೋಳಿ ಸಾರು ಬೇಕು ಮತ್ತು ಏನೇನು ಸಿಕ್ತತ್ತಿ ಮತ್ತು ಏನೇನು ಸಿಕ್ತದ ಹಂಗೆ ರೀ ರೇಟ್ ಏನು ಅದ ರೀ ತೋಲ್ ಐತಿ ರೀ ಕಮ್ ಕಮ್ಮಾಳಮ್ ಕಮ್ ಮಾಡ್ರಿ ಹತ್ತು ಮಂದಿ ಇದ್ದೀವಿ ರೀ ನಾವು ಹೈದ್ರಬಾದ್ಲಿನ ಹೊಂಟಿದ್ದೀವಿ ರೀ ಟು ಬೀದರ್ನಾಗ್ ಎಲ್ಲ ಓಡಾಡಿದ್ದೇವೆ ನಾವು ಎಲ್ಲ ಜಾಗಗಳಿಗೆಲ್ಲ ಹೋಗಿದ್ದೆವು ದೇವ ದೇವ ವನಾ ಕಿಲ ಎಲ್ಲ ತಲ್ ಎಲ್ಲ ತಲ್ಲು ಹೋಗಿದ್ದೀವಿ ರೀ ಈಗ ಈಗ ಹೊಸು ಆಗ್ಯಾವಾ ರುಸಲೇಕ ಆರ್ ನಿಮ್ಮಲ್ಲಿ ಊಟ ಮಾಡರಿ ಇಲ್ಲಿ ಏ ಏಟಾಕ ಕುಡ್ದಿರ ರೀ ನಾನು ಎರ್ಡೂರ್ ತನ ಬರ್ತೆ ರೀ ಒಲೆ ಮ್ಯಾಲೆ ಮಾಡ್ಬೇಕು ನೋಡ್ರೀ ಇಲ್ಲ ಒಲೆ ಮೇಲೆ ಒಲೆ ಮೇಲೆ ಮಾಡ್ಬೇಕು ಹಂಗಾ ಇನ್ನ ತೋಡೆ ಓಡೋಡಿ ಬರ್ತೇವೆ ನಾವು ಹೈದ್ರಬಾದ್ ಬರೀಷ ಗಾರ್ಡನ್ಕೆಲ್ಲ ಹೋಗಿ ಬರ್ತೇವೆ ನಾವು ಓಡಾಡಿ ಬರ್ತೇವೆ ಚಂದ ರೆಡಿ ಮಾಡಿ ಹಾಂ ನಂಗೆ ಗೊತ್ತು ಅವ್ರೆಲ್ಲ ಹೇಳ್ಯಾರ ನೀವು ಚಲೋ ನೀವು ಚಲೋ ಮಾಡ್ತಿರಂತ ಅಸ್ಸಲಿಕ್ ನಿಂಬಲ್ಲಿ ಹೊಂಟಿದ್ದೇವೆ ನಾವು ಬಿಸಿ ಯಾ ಬಿಸಿಯಾಗಿ ಇರ್ಬೇಕು ನೋಡ್ರೀ ಹಾಂ ಹಾಂ ಹಾಂ ಆಯ್ತು ಎರಡಕ್ಕೂ ಎರಡು ಗಂಟೆಗೆ ಬರ್ತೆ ವ್ ನೋಡ್ರೀ